ಹಲೋ ಹಾಂ ಸರ್ ಮೊಬೈಲ್ ಶಾಪವ್ರು ಅಲ್ಲವ ಸರ್ ಹಾಂ ಸರ್ ಸರ್ ನನ್ನದು ಒಂದು ಟೂ ಡೇಸ್ ಬ್ಯಾಕ್ ನಾನು ಶಾಪ್ ಹತ್ತಿರ ಬಂದಿದ್ದೆ ನಿಮ್ದು ಕ್ಲೋಸ್ ಇತ್ತು ನಂದು ಸ್ಕ್ರೀನ್ ಹಾಳಾಗಿದೆ ಕೆಳಗಡೆ ಬೀಳ್ಸಿಬಿಟ್ಟಿದ್ದೆ ಮೊನ್ನೆ ಅದಕ್ಕೆ ಲಾಸ್ಟ್ ಟೈಮ್ ನಿಮ್ಮ ಹತ್ತಿರನೆ ಹಾಕಿಸ್ಕೊಂಡಿದ್ದೆ ಸ್ಕ್ರೀನ್ನಾ ಹೌದು ಹೌದು ಸರ್ ಸರ್ ಎಗ್ಸ್ಯಾಕ್ಟಾಗಿ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಯಾಕಂದರೆ ಮಕ್ಕಳು ಆಟಾಡ್ತಿದ್ದರು ಫೋನ್ ಕೊಟ್ಟಿದ್ದೆ ಕೆಳ್ಸ್ ಕೆಳಗಡೆ ಬೀಳಿಸ್ಬಿಟ್ಟಿದಾರೆ ಸ್ವಲ್ಪ ಸೈಡ್ ಸೈಡಲ್ಲೆಲ್ಲ ಒಡೆದೋಗಿದೆ ಅಂದರೆ ಅವ್ರು ಜೋರಾಗಿ ಬೀಳಿಸಿದ್ರೊ ಏನೋ ಗೊತ್ತಿಲ್ಲ ಜೋರಾಗಿ ಬೀಳಿಸಿದ್ರೆ ಸ್ಕ್ರೀನ್ ಹೋಗಿರಬೇಕು ನನಗೆ ಟೆಂಪರ್ ಗ್ಲಾಸ್ ಅಷ್ಟೇ ಅನ್ನಿಸುತ್ತೆ ಸರ್ ಒಂದು ಸಾರಿ ಹ್ಞೂ

ಸರ್ ನಮ್ದು ಒಪ್ಪೋ ಬರುತ್ತೆ ಸರ್ ಹ್ಞೂ ಇಲ್ಲ ಸರ್ ನಮ್ಮ ಫ್ರೆಂಡ್ ಅದೇ ಹೇಳ್ತಿದ್ದರು ನಾನು ಲಾಸ್ಟ್ ಟೈಮ್ ಹೋದಾಗ ನೀವು ಕಡಿಮೆಗೆ ಮಾಡಿಕೊಟ್ಟಿದ್ರಿ ಸ್ವಲ್ಪ ಅದಕ್ಕೆ ಸ್ಕ್ರೀನ್ ಗಾರ್ಡ್ ಆದರೆ ಎಷ್ಟಾಗುತ್ತೆ ಸ್ಕ್ರೀನ್ ಆ ಸ್ಕ್ರೀನೇ ಹೋಗಿದ್ದರೆ ಎಷ್ಟಾಗುತ್ತೆ ಅಥವಾ ಸ್ಕ್ರೀನ್ ಗಾರ್ಡ್ ಮಾತ್ರ ಹೋಗಿದ್ದರೆ ಎಷ್ಟಾಗುತ್ತೆ ಹ್ಞೂ ಹ್ಞೂ ಹೌದು ಹೌದು ಸರ್ ಸರ್ ಈಗಲೇ ನೀವು ಸರ್ ಈಗಲೇ ನೀವು ಶಾಪ್ ಹತ್ತಿರ ಇರ್ತೀರಾ ಅಂದಿದ್ದಿದ್ರೆ ನಾನು ಈಗಲೇ ಬರ್ತಿದ್ದೆ ಒಂದು ಸಾರಿ ಫೋನ್ ಎತ್ತಿಕೊಂಡು ಹ್ಞೂ ಸರ್ ಅಂದರೆ ಸ್ವಲ್ಪ ಆದಷ್ಟು ನೀವು ಬೇಗ ಫ್ರೀ ಮಾಡಿಕೊಂಡ್ರೆ ಯಾಕೆಂದ್ರೆ ಅಂಗಡಿ ಹತ್ತಿರ ಬಂದಾಗಲೂ ಯಾವಾಗಲೂ ನೀವು ಆಲ್ಮೋಸ್ಟ್ ಸ್ವಲ್ಪ ಕ್ಲೋಸಾಗಿರುತ್ತೆ ಇತ್ತೀಚೆಗೆ ಯಾವಾಗಲೂ ಅಂಗಡಿ ಮುಚ್ಚಿರ್ತೀರ ಸಂಜೆ ಎಷ್ಟು ಗಂಟೆ ಮೇಲೆ ಇರ್ತೀರಾ ಸರ್ ನೀವು ಶಾಪ್ ಹತ್ತಿರ ಹಾಂ ನಾಳೆ ಸಂಜೆ ಮೇಲೆ ಇರ್ತೀರಾ ಸರ್ ನಾಳೆ ನಂಗೆ ಸ್ವಲ್ಪ ಆಫೀಸ್ ಇದೆ ಹಾಂ ಅದಕ್ಕೆ ಒಂದು ಫೈಯ್ ಓ ಕ್ಲಾಕ್ ಅಥವಾ ಸಿಕ್ಸ್ ಓ ಕ್ಲಾಕ್ ಆರು ಐದು ಅಥವಾ ಆರು ಗಂಟೆ ಮೇಲೆ ಸರಿ ಸರ್ ಹಂಗಾದ್ರೆ ನಾನು ಕಾಲ್ ಮಾಡಿಕೊಂಡೆ ಬರ್ತೀನಿ ಸರ್ ಶಾಪ್ ಹತ್ತಿರ ಆಂ

ಸರಿ ಸರ್ ಓಕೆ ನಾಳೆ ಬರ್ತಾ ಕಾಲ್ ಮಾಡ್ತೇನೆ ಓಕೆ ಸರ್ ತ್ಯಾಂಕ್ ಯು ಹಾಂ